ಹಲೋ ಮಲ್ಲಿಕಾರ್ಜುನ್ ಅವರಲ್ಲವಾ ಸ್ಪಂದನಾ ಕೋಕೊನಟ್ ಮಿಲ್ಲಾ ಇದು ಹಾಂ ಸರ್ ನಾವು ಭಾನುಕುಮಾರ್ ಅಂತ ಹೇಳಿ ದಾವಣಗೆರೆಯಿಂದ ನಾವು ದಾವಣಗೆರೆಯಲ್ಲಿ ಒಂದು ಶಾಪನ್ನು ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಿಮ್ಮ ತೆಂಗಿನ ಎಣ್ಣೆಯ ಬಗ್ಗೆ ಸ್ವಲ್ಪ ವಿಚಾರಿಸಬೇಕಿತ್ತಲ್ಲ ಸರ್

ನಾವು ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಸರ್ ಮುಂದಿನ ತಿಂಗಳಲ್ಲಿ ನಮಗೆ ಒಂದು ಸಾವಿರ ಲೀಟರ್ನಷ್ಟು ತೆಂಗಿನ ಎಣ್ಣೆ ಬೇಕಿತ್ತು ಹಾಂ ನಿಮ್ಮಲ್ಲಿ ಎಣ್ಣೆಯನ್ನು ಯಾವ ರೀತಿಯಲ್ಲಿ ತೆಗಿತೀರ ಸರ್ ಹಾಂ ಓಕೆ ಸರ್ ನಿಮ್ಮ ಒಂದು ಎಣ್ಣೆ ಯಾವ ರೀತಿಯಲ್ಲಿ ನೀವು ಫಿಲ್ ಮಾಡ್ತೀರಾ ಸರ್ ಬಾಟಲ್ನಲ್ಲೋ ಅಥವಾ ಪ್ಯಾಕೆಟಲ್ಲೋ ಯಾವ ರೀತಿ ಫಿಲ್ ಮಾಡ್ತೀರಾ ಸರ್ ಓಕೆ ಸರ್ ನಮಗೆ ಮುಂದಿನ ತಿಂಗಳಲ್ಲಿ ಬೇಕು ಅಷ್ಟರಲ್ಲಿ ನೀವು ರೆಡಿ ಮಾಡಿ ಕೊಡ್ಲಿಕ್ಕಾಗತ್ತಾ ಹಾಂ ಸರಿ ಸರ್ ಆಯಿತು ನಾವು ಮುಂದಿನ ತಿಂಗಳಲ್ಲಿ ಅಂಗಡಿ ಓಪನಿಂಗ್ಸ್ ಇರತ್ತೆ ನಾವು ಓಪನಿಂಗ್ ಮಾಡೋ ಒಂದೈದು ಹತ್ತು ದಿವಸ ಮುಂಚೆಯೇ ನಿಮಗೆ ತಿಳಿಸ್ತೇವೆ ನೀವು ರೆಡಿ ಮಾಡಿ ಕಳಿಸ್ಕೊಡಿ ಆಯಿತಾ ನಿಮ್ಮಲ್ಲಿ ರೇಟ್ ಎಲ್ಲ ಏನು ಬೀಳುತ್ತೆ ಸರ್ ಹಾಂ ಸರಿ ಸರ್ ಆಯಿತು ಆಗ್ಬೋದು ಸರ್ ಓಕೆ ಹಾಂ ಸರ್